ಹಲೋ ಸಾರು ಹಾಂ ಹಾಂ ನಾನು ಉಮೇಶ್ ಅಂತ ಹಾಂ ನನಗೆ ಧರ್ಮಸ್ಥಳ ಹೋಗಲಿಕ್ಕಿದೆ ಸರ್ ಹಾಂ ಸೊ ಹತ್ತು ತಾರೀಖಿಗೆ ಹತ್ತು ತಾರೀಖಿಗೆ ಹೋಗಲಿಕ್ಕಿದೆ ಫೇಮಿಲಿ ಒಟ್ಟಿಗೆ ಹೋಗಲಿಕ್ಕಿದೆ ಹ್ಞೂ ಸೊ ನಾವು ನಾಲ್ಕು ಜನ ಇದ್ದೇವೆ ಹಸ್ಬೆಂಡ್ ಎಂಡ್ ವೈಫು ಮತ್ತು ನಮ್ಮ ಇಬ್ಬರು ಮಕ್ಕಳು ಹಾಂ ಡಾಟರ್ಸ್ ಹೌದು ನಮ್ಮ ಮನೆ ಉಚ್ಚಿಲ ಅಂತ ಸ್ಥಳ ಇದೆ ಸಾ ಅದು ರೈಲ್ವೆ ಬೀದೀನ ಆಚೆಗೆ ಹಾಂ ಹೌದು ಇಲ್ಲ ಹತ್ತಿರನೇ ಇದೆ ಸರ್ ಹಾಂ ಧರ್ಮಸ್ಥಳಗೆ ಹೋಗಲಿಕ್ಕಿದೆ ಸರ್ ಫಸ್ಟ್ ಧರ್ಮಸ್ಥಳಗೆ ಒಂದು ಕಡೆ ಹೋಗಲಿಕ್ಕಿದೆ ಹಾಂ ಬೇರೆ ಎಲ್ಲಿ ಹೋಗಲಿಕ್ಕಿದೆ ಸ ಸರ್ ಹಾಂ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಬನ್ನಿ ಸರ್ ನಾವೆಲ್ಲ ರೆಡಿಯಾಗಿ ಇರ್ತೇವೆ ಹಾಂ ಬೆಳಿಗ್ಗೆ ಎಂಟು ಹಾಂ ಹತ್ತು ತಾರೀಖಿಗೆ ಎಂಟು ಗಂಟೆಗೆ ನಾವು ರೆಡಿಯಾಗಿ ಇರ್ತೇವೆ ಮತ್ತು ಹಾಂ ನೀವು ನಮಗೆ ಅದು ಇನ್ಫಾರ್ಮೇಷನ್ ಹೇಳಿ ಸರ್ ಎಷ್ಟು ಚಾರ್ಜ್ ಆಗ್ತದೆ ಹಾಂ ಮತ್ತು

ಆಯ್ತು ಆಯ್ತು ಆಯ್ತು ಹಾಂ ಅದು ಎಷ್ಟು ಗಂಟೆಗೆ ಮುಟ್ಟುತ್ತದೆ ಸರ್ ಎಷ್ಟು ಟೈಮ್ ತಾಗ್ತದೆ ಅಷ್ಟೆ ಎರಡು ಗಂಟೆಗೆ ಹಾಂ ಹಾಂ ಮತ್ತು ಎಲ್ಲ ಸ್ನಾನ ಎಲ್ಲ ಮಾಡಿ ಬಂದು ದೇವ್ರ ದರ್ಶನ ಆದ ಮೇಲೆ ಅಲ್ಲವಾ ಹಾಂ ಮತ್ತು ಎಷ್ಟು ಗಂಟೆಗೆ ಹಿಂದೆ ಅಲ್ಲಿಂದ ಹಿಂದೆ ಬರ್ಬೋದು ದರ್ಶನ ಎಲ್ಲ ಆಗಿ

ಏಳು ಗಂಟೆಗೆ ಹಿಂದೆ ಬರ್ಬೋದಾ ನಿಮ್ಮ ಗಾಡಿಯಲ್ಲಿ ಬರ್ಬೋದ ಹಾಂ ಹಾಂ ಏಳು ಗಂಟೆಗೆ ನಿಮ್ಮ ಗಾಡಿ ಪಿಕಪ್ ಪಿಕಪ್ ಮಾಡಬೇಕಾ ನಾವು ಎಲ್ಲರೂ ಹಾಂ ಆಯಿತು ಆಯ್ತು ಆಯ್ತು ತ್ಯಾಂಕ್ ಯು ತ್ಯಾಂಕ್ ಯು ಮತ್ತು ಅಲ್ಲಿಂದ ಎರಡು ಗಂಟೆಗೆ ಹೊರಟು ಹೊರಟ್ರೆ ಸುಮಾರು ಇಲ್ಲಿ ನಾಲ್ಕು ಗಂಟೆಗೆ ಮುಟ್ಬೋದಾ ನಾಲ್ಕೈದು ಗಂಟೆ ಎರಡು ಗಂಟೆ ಜರ್ನಿ ಹಾಂ ಹಾಂ ಹಾಂ ಹಾಂ ಆಯಿತು ಹಾಂ ಧನ್ಯವಾದಗಳು ಸಾರ್ ಮಾಹಿತಿಗಾಗಿ ಹಾಂ ತ್ಯಾಂಕ್ ಯು